ಹಲೋ ನಮಸ್ಕಾರ ರೀ ನಾವು ಪ್ರವೀಣ್ ಅಂತ ಹೇಳಿ ರೀ ಇದ ಶಕ್ತಿ ಟ್ರಾವೆಲ್ಸ್ ಅಲ್ಲ ರೀ ಹಾಂ ಸರ ನಾವು ಇಲ್ಲಿ ಸ್ವಲ್ಪ ನಾವೂ ಧಾರ್ವಾಡ್ದವ್ರು ರೀ ಇಲ್ಲಿ ಬಿಟ್ಟು ನಾವು ಬೇರೆ ಜಿಲ್ಲಾದವ ರೀ ಆದರೆ ಧಾರವಾಡಿಂದ ಬೇರೆ ಕಡೆ ಬಂದೇವು ರೀ ಧಾರ್ವಾಡಕ್ಕೆ ಬಂದೇವು ರೀ ನಮ್ಗೆ ಇಲ್ಲಿ ಒಂದು ತಿಳಿದ ಮಟ್ಟಿಗೆ ಒಂದು ಬೈಕ್ ಬೇಕಾಗಿತ್ತು ರೀ ನಾವಿಲ್ಲಿ ಬಸ್ಸ ಗಿಸ್ಸ ನಮ್ಗೆ ಯಾವ ಗೊತ್ತಿಲ್ಲ ಅನುಕೂಲ ಇಲ್ಲ ರೀ ನಮಗ ನಿಮ್ಮ ಒಂದು ತಿಂಗ್ಳಗೆ ಬೈಕ್ ಬೇಕಾಗಿತ್ತು ರೀ ಅದಕ್ಕೆ ಮತ್ತು ಐತೇನು ರೀ ನಿಮ್ಮ ಹತ್ರ ಸಿಗತ್ತಲ್ಲ ರೀ ನಮ್ದು ಧಾರ್ವಾಡ ಜಿಲ್ಲಾನೆ ರೀ ನಮ್ಮದು ಹಳ್ಳಿ ರೀ ಒಂದು ಬೇರೆ ಕಡೆ ನಾವು ಆ ಕಡೆ ಅಣ್ಣಿಗೇರಿ ತಾಲೂಕ್ನವ್ರು ರೀ ಹಾಂ ಧಾರವಾಡದಿಂದ ಧಾರವಾಡದಾಗ ಸೊ ಅಡ್ಡಾಡೊದು ಸ್ವಲ್ಪ ಕೆಲಸ ಅದಾವೆ ರೀ ನಮ್ಗೆ ಅದಕ್ಕೆ ನಿಮ್ಮಲ್ಲಿ ಬೈಕ್ ಬೇಕಾಗಿತ್ತು ರೀ ನಮ್ಗೆ ಒಂದು ಸಿಗತ್ತಲ್ಲ ರೀ

ಹಾಂ ಲೈಸೆನ್ಸ್ ಎಲ್ಲ ಐತೆ ರೀ ನಮ್ದು ನಿಮ್ದು ಗಾಡಿ ಡಾಕ್ಯುಮೆಂಟ್ಸ್ ಅವೆಲ್ಲ ಕರೆಕ್ಟ್ ಅದಾವಲ್ಲ ರೀ ಹಾಂ ರೀ ಈಗ ಅದೇ ಒಂದು ತಿಂಗಳ ಮಟ್ಟಿಗೆ ಏ ನೋಡಿರಿ ನನ್ನ ದೋಸ್ತ್ರು ಎಲ್ಲ ಹೇಳಿದ್ದಿರು ರಿ ಮತ್ತು ಧಾರ್ವಾಡದವ್ರು ಇಂಥಲ್ಲಿ ಅವ್ರು ಚಲೋ ಸಸ್ತಾ ಆಗುತ್ತೆ ಅವ್ರು ನೋಡಿ ಕೊಡ್ತಾರೆ ಅಂತೇಳಿ ಅದಕ್ಕೆ ಎಲ್ಲ ಐತೆ ರೀ ಎಲ್ಲ ಡಾಕ್ಯೂಮೆಂಟ್ಸ್ ಅದಾವೆ ರೀ ನಮ್ಮವೆ ಹ್ಞೂ ರೀ ಧಾರವಾಡ ಮಂದಿ ಪೇಡ ಇದ್ದಂಗೆ ಅಂತೀರಿ ಮತ್ತು ಬರ್ತೇವೆ ರೀ ನಿಮ್ಮ ಹತ್ರ ನೋಡಿ ಕೊಡಿ ರೀ ರೇಟ್ ಮಾಡಿ

ಆಯ್ತು ಆಯ್ತು ರೀ ಎಲ್ಲ ಡಿ ಎಲ್ ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ ರೀ ಅದ್ರಾಗ ನಿಮ್ದು ಗಾಡಿ ಮತ್ತು ಪಿಕಪ್ ಐತಲ್ಲ ರೀ ಎಲ್ಲ ಕಂಡೀಷನ್ ಐತಲ್ಲ ರೀ ಗಾಡಿ ಹಾಂ ರೀ ಆಯ್ತು ಆಯ್ತು ಬರ್ತೇವೆ ಆಯ್ತು ರೀ ಆಯ್ತು ಆಯ್ತು ಬರ್ತೇವೆ ರೀ ಒಂದು ಅನುಕೂಲ ಮಾಡಿ ಕೊಡಿರಿ ಹಂಗಾದ್ರೆ ಹಾಂ ಗೊತ್ತಾಯ್ತು ರೀ ಹೇಳ್ಯಾರೀ ಬರ್ತೇವೆ ರೀ ಹಾಂ ರೀ ಆಯ್ತು ಆಯ್ತು ಒಂದು ಲೊಕೇಶನ್ ಶೇರ್ ಮಾಡಿರಿ ಬರ್ತೇವೆ ರೀ ಓಕೆ ಓಕೆ ಓಕೆ ಹಾಂ ನಮಸ್ಕಾರ ರಿ